ನನ್ನ ಜೀವನೋಪಾಯಕ್ಕೆ ನಾನು ಟೇಲರಿಂಗ್ ಅಂದರೆ ಬಟ್ಟೆಯನ್ನು ಹೊಲಿಯುತ್ತೇನೆ ವಿವಿಧ ವಿನ್ಯಾಸದ ಬಟ್ಟೆಗಳನ್ನು ಹೊಲೆದು ಅಂಗಿ ಬ್ಲೌಸ್ ಸೀರೆಯ ಸೈಡ್ ಕುಚ್ಚು ಇವುಗಳನ್ನೆಲ್ಲ ಮಾಡುತ್ತೇನೆ ನಂತರ ಇದೇ ಮಾರ್ಗದಲ್ಲಿ ನಾನು ಮುಂದುವರೆದುಕೊಂಡು ಅನೇಕ ನ ಅನೇಕರಿಗೆ ನಾನು ಇದರಲ್ಲಿ ಕೆಲಸವನ್ನೂ ಕೊ ಕೊಡಿಸಿ ಅವರಿಗೆ ಅವರ ಜೀವನಕ್ಕೂ ಒಂದು ಸಹಾಯವಾಗುವ ಹಾಗೇ ಅವರಿಗೆ ಕೆಲಸವನ್ನು ನೀಡಿ ಇದೇ ಹುದ್ದೆಯನ್ನು ಮುಂದುವರಿಸಿಕೊಂಡು ಹೋಗಲು ಅವರಿಗೆ ಒಂದು ಅವಕಾಶವನ್ನು ನೀಡುತ್ತೇನೆ